ನಮಸ್ಕಾರ ನಾನು ಕೋಲಾರದಿಂದ ಮಾತಾಡ್ತಿದೀನಿ ನಾನು ಅಮೇಝಾನ್ನಲ್ಲಿ ಹದಿನೆಂಟನೇ ತಾರೀಕು ಸಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ರೋಡ್ಸ್ಟರ್ ಕಂಪನಿಯ ನೀಲಿ ಬಣ್ಣದ ಒಂದು ಜಾಕೆಟನ್ನು ಪರ್ಚೇಸ್ ಮಾಡಿದ್ದೆ ಅದು ನನಗೆ ಇಷ್ಟ ಆಗದೇ ಇರೋ ಕಾರಣ ಆರ್ಡ್ರನ್ನು ಕ್ಯಾನ್ಸಲ್ ಮಾಡಿದ್ದೆ ಬಟ್ ಇಲ್ಲಿವರ್ಗೂ ನಾನು ಆಲ್ರೆಡಿ ಪೇಮೆಂಟ್ ಮಾಡಿದರಿಂದ ಬಟ್ ಇಲ್ಲಿವರಗೂ ನನಗೆ ಪೇಮೆಂಟ್ ರಿಸೀವ್ ಆಗಿಲ್ಲ ಹಾಗಾಗಿ ನನಗೆ ಇಮ್ಮಿಡಿಯೇಟ್ಟಾಗಿ ಯಾಕೆ ನನಗಿನ್ನು ಆಗಿಲ್ಲ ಅಂತ ನನಗೆ ರೀಸನ್ ಕೊಡಿ ಇಲ್ಲಾಂದರೆ ಇಮ್ಮಿಡಿಯೇಟಾಗೆ ನನಗೆ ನನ್ನ ಹಣವನ್ನು ನನ್ನ ಒರಿಜಿನಲ್ ಪೇಮೆಂಟ್ ಮೋಡಿಗೆ ರಿಟರ್ನ್ ಮಾಡಿ ಪ್ಲೀಸ್